ಹಲೋ ಮ್ಯಾಮ್ ನಾನು ನಿಮ್ಮ ರೆಸ್ಟೋರೆಂಟಿಂದ ಒಂದು ಊಟ ಆರ್ಡರ್ ಮಾಡಿದ್ದೆ ಅದು ಫುಲ್ ಲೇಟಾಗಿ ಬಂತು ಇರಲಿ ಅಂತ ಓಪನ್ ಮಾಡಿದೆ ಅದು ಫುಲ್ ತಣ್ಣಗಾಗಿಬಿಟ್ಟಿತ್ತು ಹಾಂ ಅಂತ ಊಟ ಮಾಡಣ ಅಂತ ಹೋದೆ ಆದರೆ ಫುಲ್ ಅದರಲ್ಲಿ ಉಪ್ಪು ಹುಳಿ ಖಾರ ಏನೂ ಇರಲಿಲ್ಲ ಏನೂ ಟೇಸ್ಟೇ ಗೊತ್ತಾಗುತ್ತಿರಲಿಲ್ಲ ಹಾಗಾಗಿ ನಿಮ್ಮದು ರೆಸ್ಟೋರೆಂಟ್ಗೆ ಈ ಊಟಾನ ವಾಪಸ್ ಮಾಡಬೇಕಂತ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿ ಮ್ಯಾಮ್ ನಿಮ್ಮ ರೆಸ್ಟೋರೆಂಟ್ಗಿಷ್ಟು ಒಳ್ಳೆಯ ಹೆಸರಿದೆ ಆದರೆ ನೀವ್ಯಾಕೆ ಊಟನೆಲ್ಲ ಈ ಥರ ಕಳಿಸ್ತಿದ್ದೀರಿ ಒಂದು ಸಮಯಪ್ರಜ್ಞೆಯೇ ಇಲ್ವಾ ನಿಮಗೆ ಫುಲ್ ಹೊಟ್ಟೆ ಹಸಿವಿನಿಂದ ಕಾಯ್ತಿರ್ತೀವಿ ರಾತ್ರಿ ಹನ್ನೆರಡು ಗಂಟೆಗೆ ಹೊರಗಡೆ ಹೋದರೆ ಎಲ್ಲಿ ಊಟ ಸಿಗುತ್ತೆ ಮ್ಯಾಮ್ ನಾನು ಹತ್ತು ಗಂಟೆಗೆ ಆರ್ಡರ್ ಮಾಡಿರೋದು ನಿಮಗೆ ನೀವು ಕಳ್ಸಿರೋದು ಮಾತ್ರ ಹನ್ನೆರಡು ಗಂಟೆ ರಾತ್ರಿಗೆ ನಾವೆಲ್ಲಿ ಅಂತ ಈಗ ಊಟ ಮಾಡೋದು ಮ್ಯಾಮ್ ಊಟ ಬೇರೆ ಚಂದ ಇಲ್ಲ ಒಂಚೂರು ಟೈಮ್ ಸೆನ್ಸ್ ಅನ್ನೋದ್ನೆಲ್ಲ ಬೆಳೆಸ್ಕೊಳ್ಳಿ ಮ್ಯಾಮ್ ಮತ್ತು ಊಟನೆಲ್ಲ ಚಂದ ಮಾಡಿ ಮ್ಯಾಮ್ ಇಲ್ಲಾಂದರೆ ಊಟ ಯಾರೂ ನಿಮ್ಮ ರೆಸ್ಟೋರೆಂಟ್ಗೊರ್ಡರೇ ಮಾಡಲ್ಲ